ಹೌದು ನಮ್ಮ ಕ್ಯಾಮ್ರದಲ್ಲಿ ನಾನು ರೀಲ್ಸು ಮಾಡ್ತೀನಿ ಆ್ಯಂಡ್ ಪೋಟೋನು ತೆಗಿತೀನಿ ಈ ರೀಲ್ಸ್ಗೂ ಪೋಟೋಗೂ ಇರೋ ವ್ಯತ್ಯಾಸವೇನಂದರೆ ಈ ಫೋಟೋ ತೆಗಿಯೋದ್ರಿಂದ ನಾವು ಜಸ್ಟ್ ನಿಂತ್ಕೊಂಡು ಒಂದು ಸ್ಟೈಲಾಗಿ ಫೋಸ್ ಕೊಡ್ತೀವಿ ಒಂದು ಸ್ಮೈಲ್ ಮಾಡ್ತೀವಿ ಅಷ್ಟೆ ಮತ್ತೆ ಅನ್ನೋ ಒಂದು ಬ್ಯೂಟಿಯನ್ನ ನಾವು ನೋಡ್ಕಂತೀವಿ ಅಷ್ಟೆ ಅದೇ ರೀತಿಯಾಗಿ ನಾವು ರೀಲ್ಸ್ ಮಾಡೋದ್ರಿಂದ ಏನಾಗ್ಬಿಡತ್ತೆ ಅಂತಂದರೆ ನಾವು ಏನೋ ಒಂಥರ ಹ್ಯಾಕ್ ಮಾಡ್ತ ಇರ್ತೀವಿ ಒಂದು ಡ್ಯಾನ್ಸ್ ಮಾಡ್ತ ಇರ್ತೀವಿ ಆ್ಯಂಡ್ ಏನೋ ಒಂದು ಸಾಂಗ ಲಿಪ್ ಮೂಮೆಂಟ್ ಮಾಡ್ತ ಇರ್ತೀವಿ ಇದನ್ನೆಲ್ಲ ನೋಡಿದರೆ ನಮಗೆ ಒಂಥರ ಫ್ರೌಡ್ ಫೀಲ್ ಆಗತ್ತೆ ಓ ನಾನು ಈ ರೀತಿಯಾಗಿ ಆಕ್ಟ್ ಮಾಡ್ತೀನಾ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತೀನಾ ಅಂತ ಅವಾಗ ನಮ್ಗೆ ಏನಾದರೂ ಒಂದು ಓಹ್ ನಾನೂ ಒಂದು ಫಿಲಂ ಇಂಡಸ್ಟ್ರಿಗೆ ಹೋದ್ರೆ ನಾನು ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಲ್ಲ ನಾನು ಯಾಕೆ ಹೋಗ್ಬಾರ್ದು ನಾನು ಯಾಕೆ ಮಾಡ್ಬಾರ್ದು ಅಂತ ಅನ್ಸತ್ತೆ ಸೊ ನಾನು ಏನಾದರೂ ಒಂದು ಫಿಲಂ ಇಂಡಸ್ಟ್ರಿಗೆ ಹೋಗಿ ಬ ಬೇಕಾದರೆ ಹೀಗೆ ಇಲ್ಲಿ ಪ್ರೊಕ್ಟೀಸ್ ಮಾಡಿ ಮಾಡಿ ಮಾಡಿ ನಾನು ಮುಂದೆ ಒಂದು ಒಂದು ಗುಡ್ ಪೊಸಿಷನ್ಗೆ ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ